ಕನ್ನಡ ಭಾಷೆ ತುಂಬ ಕಷ್ಟ ಅಂತ ಅನ್ಕೋತಾರೆ ಇಂಗ್ಲೀಷ್ ತುಂಬ ಈಸಿ ಅಂತ ಹೌದು ಇಂಗ್ಲೀಷ್ ತುಂಬಾ ಈಸಿ ಕನ್ನಡ ಕಲಿಯೋತನಕ ಕಷ್ಟ ಅಷ್ಟೇ ಕನ್ನಡಕ್ಕೆ ಒಂದು ಅಂತ್ಯ ಅನ್ನೊದೆ ಇಲ್ಲ ಅದು ಒಂಥರ ಸಾಗರ ಇದ್ದಂಗೆ ಇವಾಗ ಇಸ್ಟ್ರಿ ಅಥ್ವ ಎಕೋನೋಮಿಕ್ಸು ಇತರ ಬೇರೆ ಬೇರೆ ಇದನ್ನ ತಗೊಂಡರೆ ಅದು ಕೊನೆ ಅಂತ ಇದೆ ಕನ್ನಡಕ್ಕೆ ಕೊನೆ ಅಂತ ಇಲ್ಲ ಅಂತ್ಯ ಅನ್ನೊದೇ ಇಲ್ಲ ಈ ನಮ್ಮ ಕವಿಗಳು ಕುವೆಂಪು ಅಥ್ವ ದಾರಾ ಬೇಂದ್ರೆ ಇವ್ರುಗಳ್ ಬರೆದಿರೋ ಕವನಗಳು ಮತ್ತು ಕವಿತೆಗಳನ್ನ ಓದ್ತಾ ಇದ್ರೆ ಕನ್ನಡ ಎಷ್ಟು ಚೆನ್ನಾಗಿದೆ ಅಂತ ನಮಗೆ ಅನ್ಸೋಕ್ ಸ್ಟಾರ್ಟ್ ಆಗುತ್ತೆ ಆದ್ರೆ ಇಂಗ್ಲೀಷಲ್ಲಿ ಒಂದು ಸಲ ಓದ್ಬೋದು ಅಥವ ಒಂದು ಸಲ ಕೇಳ್ಬೋದು ಕನ್ನಡದಲಿ ಪದೆ ಪದೆ ಕೇಳ್ತಾಯಿರಬೇಕು ಅಂತ ಅನಿಸುತ್ತೆ ಆ ಕವನಗಳನ್ನ ಅಥ್ವ ಕವಿತೆಗಳನ್ನ ನಾವು ಪದೆ ಪದೆ ಓದ್ತಾಯಿರಬೇಕು ಅಂತ ಅನಿಸುತ್ತೆ ಅವರು ಬಳ್ಸಿರೋ ಪದಗಳು ಎಷ್ಟು ಸ್ವಾರಸ್ಯಕವಾಗಿರುತ್ತೆ ಅಂದರೆ ಅದರ ಅರ್ಥಗಳು ಅಷ್ಟೇ ಅವರು ಅನುಭವಿಸಿ ಬರಿತಾರೆ ಒಂದು ಗುಲಾಬಿ ಮೇಲೆ ಒಂದು ಕವನ ಬರಿಬೇಕು ಅಂತ ಅನ್ಕೊಂಡರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮ ನಮ್ಮ ಅದು ಕವನ ಓದ್ತಾಯಿದ್ರೆ ನಮ್ಮ ಕೈಯಲ್ಲೇ ಗುಲಾಬಿ ಇದೆಯೆನೋ ನಮ್ಮಹತ್ರ ಗುಲಾಬಿ ಇದಿಯೇನೊ ಅನ್ನೋಥರ ನಮಗೆ ಭಾವನೆ ಬಂದುಬಿಡುತ್ತೆ ಅಷ್ಟು ಚೆನ್ನಾಗಿರತೆ ಕನ್ನಡ ಕವನ ಮತ್ತು ಕವಿತೆಗಳು ಕನ್ನಡ ಭಾಷೆಯಂತ ಬಂದರೆ ಹೌದು ಕನ್ನಡ ಭಾಷೆ ಕಲಿಯೋಕೆ ಸ್ವಲ್ಪ ಕಷ್ಟ ಆಗ್ಬೌದು ಆದ್ರೆ ಕಲಿತ್ಮೇಲೆ ಅಷ್ಟು ಸೊಗಸಾಗಿರುತ್ತೆ ನಾವು ಮಾತಾಡಕ್ಕಾಗಲಿ ಅಥ್ವ ಬರಿಯಕ್ಕಾಗಲಿ ನಾವು ಹೊಸ್ದಗೇನಾದ್ರು ರಚನೆ ಬರಿಬೇಕು ಅಂದರೆ ಕನ್ನಡ ಪದಗಳು ಅಷ್ಟು ಸ್ವಾರಸ್ಯವಾಗಿ ನಾವು ಬಳಸ್ಕೊಂಡು ನಾವು ಒಂದು ಕವನ ಕವಿತೆಗಳನ್ನು ಬರಿಬೌದು ಕನ್ನಡ ಭಾಷೆ ಅಂತ ಅಂದರೆ ನಾವೂ ನಮ್ಮ ನಾಡ ಭಾಷೆ ತಾಯಿ ಭಾಷೆ ಅಂತ ಅನ್ಬೌದು ಅಷ್ಟು ಸುಲಭ ಅಲ್ಲ ಕಲಿಯೋದು ತುಂಬ ಸ್ವಾರಸ್ಯಕರದವಾದ ಭಾಷೆ ಅಂದರೆ ಅದು ಕನ್ನಡ